ಹಲೋ ಮೇಡಮ್ ನಮಸ್ತೆ ಹಾಂ ಮೇಡಮ್ ನಾಗರತ್ನ ಮೇಡಮ್ ಅಲ್ವಾ ಹಾಂ ಡಾಕ್ಟರ್ ನಾನು ವೀಣಾ ಅಂತೇಳಿ ಮೊನ್ನೆ ನಾನು ನಿಮ್ಮ ಹತ್ರ ಬಂದಿದ್ನಲ್ಲ ಹೊಟ್ಟೆ ನೋವಂತ ಬಂದಿದ್ದೆ ಡಾಕ್ಟರ್ ನನಗೆ ನೀವು ಗುಳಿಗೆ ಎಲ್ಲ ಕೊಟ್ಟಿದ್ದಿರಿ ಬಟ್ ನನಗೆ ಕಡಿಮೆನೆ ಆಗಿಲ್ಲಲ್ಲ ತುಂಬ ಹೊಟ್ಟೆ ನೋವಿದೆ ಹಾಂ ಡಾಕ್ಟ್ರೆ ಮೂರು ಟೈಮು ತಗೊಂಡಿದ್ದೀನಿ ಕರೆಕ್ಟಾಗೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರು ಟೈಮು ತಗೊಂಡಿದ್ದೀನಿ ಬಟ್ ನನಗದು ಕಡಿಮೆನೆ ಆಗಿಲ್ಲ ತುಂಬ ನೋವಿದೆ ಇಲ್ಲ ಡಾಕ್ಟರ್ ಇಲ್ಲ ನೀವು ಹೇಳಿದ್ದಿರಲ್ಲ ಬರೇ ಮೊಸರನ್ನ ಮೊಸರು ಮಾತ್ರ ಊಟ ಮಾಡಿ ಅಂತ ಹೇಳಿದ್ರಲ್ವ ನಾನು ಮೊಸರೇ ತೊಗೊಂಡು ಊಟ ಮಾಡ್ತಾ ಇದ್ದೀನಿ ಏನು ಖಾರ ಗೀರ ಏನು ತಿಂದಿಲ್ಲ ಇನ್ನು ಬೇರೆ ಏನಾದರೂ ಟೆಸ್ಟ್ ಮಾಡೋದಿದೆಯಾ ಡಾಕ್ಟರ್ ನನಗೆ ಅರ್ಧರ್ಧ ಹಾಂ ಅರ್ಧರ್ಧನೆ ತಗೊಂಡಿದ್ದೀನಿ ಡಾಕ್ಟರ್ ನಾನು ನೀವು ಅರ್ಧ ಹೇಳಿದ್ದಿರಲ್ವ ನನಗೆ ನಾನು ಅರ್ಧರ್ಧನೆ ತಗೊಂಡಿದ್ದೀನಿ ಅದು ಪ್ರಮಾಣ ಅಲ್ಲ ಅದು ಪ್ರಮಾಣನೆ ಜಾಸ್ತಿ ಮಾಡಿ ನೋಡಬೇಕಾ ಹಾಗಿದ್ದರೆ ಒಂದು ಹೌದಾ ಇಲ್ಲ ಇಲ್ಲ ತಿನ್ನಲ್ಲ ನಾನು ತಿನ್ನಲ್ಲ ತಿನ್ನಲ್ಲ ಆವತ್ತು ಒಂದಿನ ಎಂತಾಯಿತು ಕೇಳಿದರೆ ನಾನ್ವೆಜ್ ತಂದಿದ್ರ ಮನೆಯಲ್ಲಿ ನಾನು ಅದನ್ನು ತಿಂದೆ ಹೀಗಾಗಾದು ಮತ್ತೆ ಜಾಸ್ತಿ ಆಯ್ತೆನಪ್ಪ ನನಗನ್ಸತ್ತೆ ಹಾಂ ಹ್ಞೂ ಹ್ಞೂ

ಸರಿ ಸರಿ ಡಾಕ್ಟರ್ ಹೌದಾ ಡಾಕ್ಟರ್ ಅಡ್ಡಿಯಿಲ್ಲ ಡಾಕ್ಟರ್ ಅಡ್ಡಿಯಿಲ್ಲ ಹಾ ಇವತ್ತು ನಾಳೆಯಿಂದ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ತಗೊತೀನಿ ಹಾಗಿದ್ದರೆ ಒಂದೊಂದು ಮಾತ್ರೆ ತಗೊಳ್ತೀನಿ ಹಾ ಸರಿ ಡಾಕ್ಟರ್ ಸರಿ ಓಕೆ ಓಕೆ ಹಾ ಅಡ್ಡಿಯಿಲ್ಲ ಬರ್ತೀವಿ ಬರ್ತೀವಿ ಮತ್ತೆ ಬೇರೆ ಎಲ್ಲೂ ಹೋಗುದು ಬೇಡ ಅಲ್ವಾ ಆಂ ಹಾಂ ಅಂದರೆ ಸು ಅಂದರೆ ಸಿಕ್ಕಪಟ್ಟೆ ನೋವಿದೆ ತಡ್ಕೊಳಕ್ಕಾಗ್ತಾ ಇಲ್ಲ ಆ ಥರ ತ್ರಾಸು ಆಗ್ತಾ ಇದೆ ನನಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಇನ್ನೊಂದು ಇನ್ನೊಂದು ವಾರ ಕಂಟಿನ್ಯೂ ಮಾಡಲಾ

ಹಾಂ ಸರಿ ಡಾಕ್ಟರ್ ಸರಿ ಸರಿ ಹಾ ಹಾಗೆ ಮಾಡ್ತೀನಿ ಆಯಿತಾ ಓಕೆ ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ಓಕೆ ಓಕೆ